ಸೀರೆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಪ್ರತಿಯೊಂದು ಹೆಣ್ಣು ಸೀರೆ ಉಟ್ಟರೆ ಬಹಳ ಚೆನ್ನಾಗಿ ಕಾಣಿಸ್ತಾಳೆ ಸೀರೆ ಹಿಂದಿನ ಕಾಲದಿಂದಲೂ ಎಲ್ಲ ಹೆಣ್ಣುಮಕ್ಳು ಉಡುವಂತಹ ಒಂದು ವಸ್ತ್ರವಾಗಿದೆ ಸೀರೆನ ಬೇರೆ ಬೇರೆ ವಿಧಾನದಲ್ಲಿ ಎಷ್ಟು ರೀತಿ ಬೇಕಿದ್ದರೂ ಉಟ್ಕೋಬೋದು ಸೀರೆ ಏ ಏ ಕುಳ್ಳಕಿರಲಿ ಉದ್ದಕಿರಲಿ ಸಣ್ಣಕಿರಲಿ ದಪ್ಪಕಿರಲಿ ಎಲ್ಲ ಹೆಣ್ಣುಕ್ಳಿಗೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಸೀರೆ ಹಾಕ್ಕೊಂಡು ಹೆಣ್ಣುಮಕ್ಳು ಅತೀ ಸುಂದರವಾಗ್ ಕಾಣಿಸ್ತಾರೆ ಬೇರೆ ಎಲ್ಲ ವಸ್ತ್ರಗಳಿಗಿಂತ ಹೆಣ್ಣುಮಕ್ಳಿಗೆ ಸೀರೆನೇ ಬಹಳ ಮುಖ್ಯವಾಗಿ ಅಂದವಾಗಿ ಬಹಳ ಚೆನ್ನಾಗಿ ಕಾಣಿಸ್ತದೆ ಸೀರೆ ಸೀರೆನ ಬೇರೆ ಬೇರೆ ರೀತಿಯಾಗಿ ಉಡ್ಬೋದು ಏ ವೆರೈಟಿ ವೆರೈಟಿಯಾಗಿ ಎಷ್ಟು ಫ್ಯಾನ್ಸಿಯಾಗಿ ಬೇಕಿದ್ದರೂ ಸೀರೆನ ಉಟ್ಕೋಬೋದು ಸೀರೆ ಅತೀ ಕಡಿಮೆ ಬೆಲೆಯಿಂದ ಹಿಡಿದು ಜಾಸ್ತಿ ಬೆಲೆ ಸೀರೆಗಳನ್ನೂ ಸಹ ತುಂಬ ಚೆನ್ನಾಗಿ ಕಾಣಿಸೋ ಥರ ಸೀರೆನ ಉಟ್ಕೋಬೋದು ಸೀರೆಯೇ ಹೆಣ್ಣಿಗೆ ಹೆಣ್ಣಿಗೆ ಸೌಂದರ್ಯಕ್ಕೆ ಒಂದು ಬಹಳ ಚೆನ್ನಾಗಿ ಒಪ್ಪುವಂತಹ ಒಂದು ವಸ್ತ್ರವಾಗಿದೆ ಸೀರೆ ಸೀರೆನ ವಿದೇಶಿಯರು ಬಂದರೂ ಭಾರತಕ್ಕೆ ಸೀರೆನ ಉಡೋದನ್ನು ನೋಡಿ ಬಹಳ ಇಷ್ಟಪಟ್ಟು ತಾವು ಸಹ ಸೀರೆನ ಖರೀದಿ ಮಾಡಿ ಸ್ ಅವರೂ ಸಹ ಸೀರೆ ಉಡೋದಕ್ಕೆ ಪ್ರಯತ್ನ ಪಡ್ತಾರೆ ಇ ಇತ್ತೀಚಿಗಷ್ಟೇ ನನಗೆ ತಿಳಿದಿರುವಂತಹ ಒಂದು ಮಾಹಿತಿ ಪ್ರಕಾರ ನಮ್ಮ ರಿಲೇಟಿವ್ ನಮ್ಮ ಬಂಧುಗಳು ಒಬ್ಬರು ಮದುವೆ ಮದುವೆಯಲ್ಲಿ ಜಪಾನಿ ಹುಡುಗಿ ಆ ಹುಡುಗಿ ಕಡೆ ಬಂದಿರ್ತಕಂಥ ತಂದೆ ತಾಯಿ ಎಲ್ಲರೂ ಕೂಡ ಇಲ್ಲಿಯ ಸಂಸ್ಕೃತಿಗೆ ಭಾಳ ಚ ಇಷ್ಟಪಟ್ಟು ಅವರು ಸಹ ಸೀರೆಯ ಪ ತಗೊಂಡು ಮೈಸೂರು ಸಿಲ್ಕ್ ಸೀರೆನ ತಗೊಂಡು ಎಲ್ಲರೂ ಉಟ್ಕೊಂಡು ಬಹಳ ಚೆನ್ನಾಗಿತ್ತು ಆವತ್ತಿನ ಕಾರ್ಯಕ್ರಮ ಬಂದವರೆಲ್ಲ ಮ ಹೆಣ್ಣು ಗಂಡು ನೋಡೋದ್ರ್ ಜೊತೆಗೆ ಬಂದಿರ್ತಕ್ಕಂಥ ಎಲ್ಲರೂ ಸೀರೆ ಉಟ್ಟಿರೋದನ್ನು ಗಮನಿಸಿ ಭಾಳ ಇಷ್ಟಪಟ್ಟರು ಸೀರೆ ಬ